ಹಾಂ ನಾನು ಆಶಾ ಹೆಗ್ಡೆ ಅಂತ ಹೇಳಿ ಹಾಂ ಏನಿಲ್ಲ ಡಾಕ್ಟ್ರ್ ನೇಹಾ ಅವ್ರು ಇದ್ದಾರಾ ಹಾಂ ನನಗೆ ನಾನು ಆಶಾ ಹೆಗ್ಡೆ ಅಂತ ಹೇಳಿ ಕಲಬುರ್ಗಿ ಜಿಲ್ಲೆ ಬಿದ್ದಾಪುರ ಕಾಲೊನಿ ಇಂದ ಮಾತಾಡ್ತಾ ಇರೋದು ಮೇಡಮ್ ಹೌದು ಗುಲ್ಬರ್ಗದವರು ಹಾಂ ನನಗೆ ಸ್ವಲ್ಪ ಒಂದು ಇಷ್ಟು ದಿನದಿಂದ ಜ್ವರ ಬರ್ತಾ ಇದೆ ಮೇಡಮ್ ತುಂಬಾ ಜ್ವರ ಬರ್ತಾಇದೆ ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ಹಾಂ ಅದಕ್ಕೆ ಸ್ವಲ್ಪ ನಿಮ್ಮ ಸಜೆಶನ್ ಬೇಕಾಗಿತ್ತು ಮೇಡಮ್ ಈಗ ಅದೇ ಫೈ ಡೇಸ್ ಆಯಿತು ಮೇಡಮ್ ಒಂದೆರಡು ದಿನ ನಾನು ಸ್ವಲ್ಪ ಹೋಮ್ ರೆಮಿಡಿಯಲ್ ತಗೊಂಡೆ ಎಲ್ಲ ಏನೆಲ್ಲ ಅಂತೇಳಿ ತಗೊಂಡೆ ಬಟ್ ಆದರು ಕಮ್ಮಿ ಆಗ್ತಾ ಇಲ್ಲ ನನಗೆ ಹಾಂ ಈಗ ಕಫಾನು ಇದೆ ಮತ್ತೆ ತಲೆನೋವೆಲ್ಲ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ನೀವು ಏನಾದರು ನಂಗೆ ಸಜೆಶನ್ ಕೊಡ್ಬೇಕು ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ಯಾಕೆಂದ್ರೆ ಈಗ ಊಟ ಹೋಗ್ತಾ ಇಲ್ಲ ಮೇಡಮ್ ನನಗೆ ಹಾಗಾಗಿ ಸ್ವಲ್ಪ ಊಟ ಚಪಾತಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಇಂತದ್ದೆಲ್ಲ ಹೋಗ್ತಾ ಇಲ್ಲ ಹಾಗಾಗಿ ನಾ ಏನು ಮಾಡ್ತಿದ್ದೀನಿ ಅಂದರೆ ಹಣ್ಣನ್ನು ಫ್ರಿಡ್ಜ್ ಅಲ್ಲಿ ಇಟ್ತುಕೊಳ್ತಾ ಇದ್ದೇನೆ ಜೊತೆಗೆ ಐಸ್ ಕ್ರೀಮ್ ಕೂಡ ಅದು ಇಷ್ಟ ಆಗ್ತಾ ಇದೆ ಮೇಡಮ್ ಏನು ಮಾಡಲಿ ಅದು ತಿಂತಿದ್ದೀನಿ ಅದು ಗಂಟಲು ಬೇರೆ ನೋವಾಗ್ತಾ ಇದೆ ತುಂಬಾ ನೋವಾಗ್ತಿದೆ ಮೇಡಮ್ ಹೌದು ಮೇಡಮ್ ಬರಿ ಊಟ ಊಟ ಹೋಗ್ತಾ ಇಲ್ಲ ಇಲ್ಲ ಮೇಡಮ್ ಆದೇ ಡಾಕ್ಟ್ರ್ ಸಿಕ್ತಾ ಇಲ್ಲ ನಾನು ಒಂದೆರ್ಡು ಸಲ ಹೋಗಿ ಭೇಟಿಯಾಗಿ ಬಂದಿದ್ದೀನಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ತುಂಬಾ ಜನ ಪೇಷಂಟ್ಸ್ ಇದ್ದಾರೆ ಇಲ್ಲಿ ಹಾಗಾಗಿ ಅವ್ರು ಸಿಕ್ತಿಲ್ಲ ಹಾಗಾಗಿ ಹೋಮ್ ರೆಮಿಡಿ ಶುಂಠಿ ಆಗಿರ್ಬೋದು ಇಂತದ್ದೆಲ್ಲ ತಗೋಳ್ತಿದ್ದೀನಿ ಸ್ವಲ್ಪ ಮೊದಲೆ ಕಮ್ಮಿ ಆಗುತ್ತೆ ಮುಂಜಾನೆ ಆದ್ಮೇಲೆ ಕಮ್ಮಿ ಆಗುತ್ತೆ ಸಾಯಂಕಾಲ ಆದ್ಮೇಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ಮೇಡಮ್ ಅದು ಕಮ್ಮಿ ಆಗ್ತಾಯಿಲ್ಲ ಸ್ವಲ್ಪ ತಲೆನೋವು ಆಗ್ತಾ ಇದೆ ಮೇಡಮ್ ಅದ್ರ ಜೊತೆಗೆ ಗಂಟಲು ನೋವಾಗ್ತಾ ಇದೆ ಎಲ್ಲಾ ಆಗ್ತಾ ಇದೆ ಮೇಡಮ್ ಸ್ಕೂಲಿಗೆ ಹೋಗಬೇಕು ಡ್ಯೂಟಿ ಮಾಡ್ಲಿಕೆ ಆಗ್ತಾ ಇಲ್ಲ ಮೇಡಮ್ ನಾಳೆ ಒಂದು ಸ್ವಲ್ಪ ನಮ್ಮ ಸ್ಕೂಲ್ನಲ್ಲಿ ಪ್ರೋಗ್ರಾಮ್ ಇದೇ ಮೇಡಮ್ ಆ್ಯನಿವಲ್ ಡೇ ಇದೆ ನಾಳೆ ಸಾಯಂಕಾಲ ನೀವು ಇರ್ತೀರಾ ಮೇಡಮ್ ಹ್ಞೂ ಹ್ಞೂ ಹ್ಞೂ ಮೇಡಮ್ ಸಿಕ್ಸ್ ತರ್ಟಿಗೆ ನೋಡ್ತೇನೆ ಟ್ರೈ ಮಾಡ್ತೇನೆ ಆದ್ರು ಮೇಡಮ್ ಅದಕ್ಕಿಂತ ಬಿಫೋರ್ ನನ್ಗೆ ಇವತ್ತಿನಿಂದ ನಾಳೆತನ ಏನಾದರುನು ಈಗ ನಾನು ತಗೊಳ್ಳಿಕ್ಕೆ ಏನಾದರು ಬಿಫೋರು ನಿಮ್ಮ ಸ ಕೆಮ್ಮು ಇದಕ್ಕೆ ಬರೋದಕ್ಕಿಂತ ಬಿಫೋರ್ ನಂಗೆ ಏನಾದರುನು ಹೆಲ್ಪ್ ಮಾಡಿ ಮೇಡಮ್ ಮನೆ ಒಳಗಡೆ ಇಲ್ಲೇ ಏನಾದರು ಸಜೆಶನ್ಸ್ ಬೇಕು ಹ್ಞೂ ಹ್ಞೂ ಹಾಂ ಅಂದರೆ ಏನಾದರುನು ಹೌದು ಮ್ಯಾಮ್ ಹೌದು ಮೇಡಮ್ ಹೋಮ್ ರೆಮಿಡಿಯಲ್ ಏನಾದರು ಇದ್ದರೆ ಹೇಳಿ ಮೇಡಮ್ ಓಕೆ ಸ್ಟೀಮ್ ಹೇಗೆ ತಗೋಳ್ಳೋದು ಮೇಡಮ್ ಹೌದು ಮೇಡಮ್ ಓಕೆ ಮೇಡಮ್ ಹಾಂ ಮ್ಯಾಮ್ ಸರಿ ಮೇಡಮ್ ಅದು ಮತ್ತೆ ಮತ್ತೇನು ಹಾಂ ಊಟ ಅಲ್ಲಾ ಕರೆಕ್ಟ್ ಆಗಿ ಅದೇ ಯಾವ್ತರ ಬಿಸಿ ಇದೆ ಅದೇ ಏನು ಊಟ ಮಾಡಬೇಕು ಮೇಡಮ್ ಎಲ್ಲಾ ರೀತಿ ಊಟನೂ ನಡಿಯುತ್ತಾ ಓಕೆ ಮೇಡಮ್ ಹಾಂ ಮೇಡಮ್ ಮೇಡಮ್ ಡೋಲೋ ಸಿಕ್ಸ್ ಫಿಫ್ಟಿ ಅಂತ ಅಲ್ಲಿ ಡೋಲೋ ಹೌದು ಮೇಡಮ್ ಡೋಲೋ ಸಿಕ್ಸ್ ಫಿಫ್ಟಿ ಇದೆ ನನ್ನತ್ತಿರ ತಗೋಳ್ಳಾ ಬೇಡ ಅಂತ ಗೊತ್ತಾಗ್ತಿಲ್ಲ ನನಗೆ ಹೌದಾ ಮೇಡಮ್ ಓಕೆ ಓಕೆ ಮತ್ತೆ ಅದು ಗಂಜಿಲಿ ಏನಾದರು ಗಂಜಿ ಏನಾದರು ಸಜ್ಜೆಸ್ಟ್ ಮಾಡ್ತೀರಾ ಮೇಡಮ್ ಆ ಥರ ಊಟ ಹೋಗ್ತ ಇಲ್ಲಲಾ ಈಗ ಕೋಲ್ಡ್ ಐಟಮ್ ಅಂದರೆ ನಂಗೆ ತುಂಬಾ ಇಷ್ಟ ಅಲ್ಲಾ ಅದು ಬೇಡ ಅಂತ ಹೇಳ್ತಿದ್ದೀರಿ ಏನಾದರು ಗಂಜಿ ಬರೀತಿರಾ ಮಾಮ್ ಹ್ಞೂ ಹ್ಞೂ ಮೇಡಮ್ ನಿಮ್ಮದು ಫೋನ್ ನಂಬರ್ ಅಷ್ಟೇ ಇದೆ ಮೇಡಮ್ ನನ್ನ ಹತ್ತಿರ ನಿಮ್ಮ ಅಡ್ರೆಸ್ ಗೊತ್ತಿಲ್ಲ ಮೇಡಮ್ ಹಾಗಾಗಿ ಕ್ಲಿನಿಕ್ ಇಲ್ಲಿ ಕಲಬುರ್ಗಿಲಿ ಎಲ್ಲೋ ಇದೆ ಅಂತ ಹೇಳಿ ಹೇಳಿದ್ದಾರೆ ಜಗತ್ ಸರ್ಕಲ್ ಹತ್ತಿರ ಇದಿಯಾ ಅಥವಾ ತಿಮ್ಮಾಪುರಿ ಸರ್ಕಲ್ ಹತ್ತಿರ ಇದಿಯಾ ಮೇಡಮ್ ನಿಮ್ಮದು ಹೌದಾ ಓಕೆ ಓಕೆ ಮೇಡಮ್ ಬರ್ತಿನಿ ತಗೋಳ್ಳಿ ಮೇಡಮ್ ಬಿದ್ದಾಪುರ ಕಾಲೋನಿನಲ್ಲಿ ಐದು ಕಿಲೋಮೀಟ್ರ್ಸ್ ಇದೆ ತುಂಬಾ ಧನ್ಯವಾದ ಮ್ಯಾಮ್ ನಾಳೆ ಬರ್ತೀನಿ ಮ್ಯಾಮ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು